ಹಲೋ ನಮಸ್ತೆ ಸರ್ ಶರಬೇಶ್ವರ ಹೋಟೆಲಿಂದಾನಾ ಹಾಂ ಸರ್ ನಾವು ನಿಮ್ಮ ಹೋಟೆಲ್ ಈ ಹತ್ತಿರದಲ್ಲಿರೋ ಲಾಡ್ಜಲ್ಲಿ ಉಳ್ಕೊಂಡಿದ್ದೀವಿ ಸರ್ ನಾವು ಆನ್ಲೈನಲ್ಲಿ ನಿಮ್ಮ ಹೋಟೆಲ್ಲ ಹೋಟೆಲ್ ನೋಡಿದ್ವಿ ನಂಬರ್ ಕೂಡ ಸಿಕ್ಕಿತು ಆಂ ಸರ್ ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟೆಲಲ್ಲಿ ಹಾಂ ಸರ್ ಓಕೆ ಹಾಂ ಸರ್ ಸರ್ ಆರು ಚಪಾತಿ ಇರಲಿ ಸರ್ ಎರಡು ಪ್ಲೇಟ್ ಅನ್ನ ಸಾಂಬಾರು ಪಾರ್ಸಲ್ ಕಳಿಸಿ ಸರ್ ಹಾಂ ಸರ್ ಆದಷ್ಟು ಮೂರು ಗಂಟೆ ಒಳಗಡೇನೆ ಕಳಿಸಿ ಸರ್ ಹಾಂ ಸರ್ ಧನ್ಯವಾದಗಳು ಸರ್